ಇಲ್ಲೇ ಮನೆ ಹತ್ರ ಏನು ಮಾಡಲಿ ಸುಮ್ಮನೆ ಕೂತಿದ್ದೀನಿ ಹ್ಞೂ

ಏನು ತಿನ್ನೋದಕ್ಕೆ ಎಲ್ಲಿ ಅಂಕಲ್ ಶಾಪಲ್ಲಿ ಹೌದಾ ಏನು ಹೋಗ್ತಾರಂತೆ ಟೇಸ್ಟ್ ಚೆನ್ನಾಗಿರುತ್ತಾ ಹೌದಾ ಹೋಗೋದಾ ನನಗೆ ಹಸಿವಿಲ್ಲ ನಾನು ಈಗ ತಾನೆ ತಿಂದೆ ಹೋ ನೀನು ಬಿಲ್ ಸೇವ್ ಮಾಡ್ತೀಯಾ ಗೊತ್ತು ಬಟ್ ನಾನು ಈಗ ತಿಂದಿದ್ದೀನಲ್ಲ ನಂಗೆ ಹಸಿವಿಲ್ಲ ನೀನೇ ಹೋಗು ಒಬ್ಬನೇ ಜೊತೆಗೆ ಹೇಳ್ತಿಲ್ವಾ ಈಗ ತಿಂದೆ ಅಂತ ಹ್ಞೂ ಯಾವ ಏರಿಯಾ ದೂರ ಇದೆಯಾ ಎಲ್ಲಿ ಎಲ್ಲಿರೋದು ಯಾವ ಏರಿಯಾ ಜಯನಗರ ಕಾಲೇಜ್ ಪಕ್ಕದಲ್ಲಿದ್ಯಲ್ಲ ಏನಂತ ಪ್ರೈಸ್ ಹೇಗೆ ಅದು

ಹಾಂ ಹ್ಞೂ ನಾಳೆ ಅವನ್ನ ಕರ್ಕೊಂಡು ಬಾ ಹೋಗೋಣ ಹ್ಞೂ ಹ್ಞೂ ಅವ್ನಿಗೆ ಮನೆ ಹತ್ರ ಪಿಕ್ ಮಾಡ್ತೀನಿ

ಹಾಂ ಓಕೆ ಹ್ಞೂ